ನಿಮ್ಮ ಭಾಗದಲ್ಲಿರುವ ಅಪರಾಧ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇದಕ್ಕೆ ಕಾರಣ ಬಡತನವೇ ಅಥವಾ ನಿರುದ್ಯೋಗ ನಮ್ಮ ಭಾಗದ ಕಡೆ ಅಪರಾಧದ ಚಟುವಟಿಕೆಗಳ ಬಗ್ಗೆ ನನ್ನ ಅಭಿಪ್ರಾಯ ಇದೆ ಕಾರಣ ಏನೆಂದರೆ ಬಡತನವು ಹೌದು ನಿರುದ್ಯೋಗವು ಹೌದು ಏಕೆ ಬಡತನ ಅಂದರೆ ಬಡವನು ಬಡವನಾಗಿಯೇ ಸಾಯುತ್ತಿದ್ದಾನೆ ಶ್ರೀಮಂತ ಶ್ರೀಮಂತನಾಗಿಯೇ ಉಳಿಯುತ್ತಿದ್ದಾನೆ ನಿರುದ್ಯೋಗ ಸಮಸ್ಯೆ ಹೇಗೆ ಕಾಡ್ತಾಯಿದೆ ಅಂತಂದರೆ ನಮ್ಮದು ನಮ್ಮ ಕಡೆ ಶಿಕ್ಷಣದ ಸೌಲಭ್ಯ ತೀರಾ ಕಡಿಮೆ ಇದೆ ಶಿಕ್ಷಣದ ಅರಿವು ಮೂಡಿಸುವುರದ್ರಲ್ಲಿ ಎಡವಿದ್ದಾರೆ ಜಾತಿ ವಾದ ತುಂಬ ಇದೆ ಇದೆಲ್ಲರ ಕಾರಣ ನಮಗೆ ಅಪರಾಧದ ಚಟುವಟಿಕೆಗಳು ನಡೆಯುತ್ತಲೇ ಇದ್ದಾವೆ